ನಮ್ಮ ಭಾರತ ದೇಶದಲ್ಲಿ ಶಿಕ್ಷಣವು ಬಾಲ್ಯದ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಮಧ್ಯಮ ಶಿಕ್ಷಣ ಉನ್ನತ ಶಿಕ್ಷಣ ವೃತ್ತಿಪರ ಶಿಕ್ಷಣದಂತಹ ತುಂಬ ವಿವಿಧ ಹಂತಗಳಲ್ಲಿ ಕಲಿಕೆಯ ಮಾದರಿಗೆ ಪ್ರಕಾರಗಳನ್ನ ಒಳಗ್ಸ್ತದೆ ಮತ್ತಿದು ಅತಿ ಹೆಚ್ಚಾಗಿ ನಗರ ಮತ್ತು ಗ್ರಾಮೀಣ ಮತ್ತು ಲಿಂಗ ಜಾತಿ ಧರ್ಮ ಭಾಷೆಯ ಅನೇಕ ಅಂಗವೈಕಲ್ಯದಂತಹ ಅಂಶಗಳ ಪ್ರಕಾರ ಗಮನಾರ್ಹವಾಗಿರುತ್ತದೆ ಒಂದು ಭಾರತ ಭಾರತದಲ್ಲಿ ಶಿಕ್ಷಣವು ಪ್ರವೇಶ ಮತ್ತು ಗುಣಮಟ್ಟವನ್ನು ಸುಧಾರಿಸುವುದು ಮತ್ತೆ ಜೊತೆಗೆ ಅಸಮಾನತೆಗಳು ಮತ್ತು ಡ್ರಾಪೌಟ್ಗಳಂತಹ ಒಂದು ಕಡಿಮೆ ಮಾಡುವುದನ್ನು ನಾವು ಕಾಣ್ಬೋದು ದಾಖಲಾತಿ ಮತ್ತೆ ಪೂರ್ಣಗೊಳಿಸೋದಕ್ಕೆ ಉದ್ಯೋಗಾವಕಾಶಗನ್ನು ಹೆಚ್ಚಿಸ್ತದೆ ಮತ್ತು ಆಡಳಿತ ಮತ್ತು ಬಲ ಪಡಿಸ್ತದೆ ಮತ್ತು ನಾವಿನ್ಯತೆ ಗೊ ನಾವಿನ್ಯತೆ ಮತ್ತು ತಂತ್ರಜ್ಞಾನವನ್ನು ಉತ್ತೇಜಿಸುವ ಮೂಲಕ ಮತ್ತು ಕೋವಿಡ್ನ ಈ ಕೋವಿಡಂತಹ ಪ್ರಭಾವವನ್ನು ಎದುರಿಸುವಂತಹ ಅನೇಕ ಸವಾಲುಗಳು ನಮ್ಮ ಭಾರತ ಭಾರತ ದೇಶವು ಅವಸ ಅವಕಾಶಗಳನ್ನು ಪಡೆದುಕೊಂಡು ಸಮಸ್ಯೆಯನ್ನು ಎದುರಿಸ್ತದೆ ಉದಾಹರ್ಣೆ ಸಾಂಕ್ರಾಮಿಕ ರೋಗ ಇರ್ಬೋದು ರಾಷ್ಟ್ರೀಯ ಶಿಕ್ಷಣ ನೀತಿ ಟು ಥೌತ ಎರಡು ಸಾವಿರದ ಇಪ್ಪತ್ತು ಮತ್ತು ಸಮಗ್ರ ಶಿಕ್ಷಣ ಅಭಿಯಾನ ಇರ್ಬೋದು ರಾಷ್ಟ್ರೀಯ ಮಾಧ್ಯಮಿಕ ಸಿಕ್ಷಣ ಅಭಿಯಾನ ಇರ್ಬೋದು ಮತ್ತೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರ್ಬೋದು ಭೇಟಿ ಬಚಾವೋ ಬೇಟಿ ಪಡಾವೋ ಎಂಬ ಯೋಜನೆಗಳನ್ನ ವಜಾಗೊಳ್ತದೆ ಡಿಜಿಟಲ್ನಂತಹ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ವಿವಿಧ ನೀತಿಗಳನ್ನು ಮತ್ತು ಕಾರ್ಯಕ್ರಮಗಳಲ್ಲಿ ಇದು ಪ್ರಭಾವಿತವಾಗ್ತದೆ ಶಿಕ್ಷಣ ವಾಸ್ತುಶಿಲ್ಪ ಹೇಗಿರುತ್ತಂದ್ರೆ ಯು ಎನ್ ಐ ಸಿ ಎಫ್ ವಿಶ್ವ ಬ್ಯಾಂಕು ನಾಗರಿಕ ವ್ಯವಸ್ಥೆಗಳನ್ನ ಇದ್ಮಾಡ್ತದೆ ಇಡ್ಲಿ ಮುಕ್ತ ಒಂದು ಮುಕ್ತ ಮತ್ತು ದೂರ ಶಿಕ್ಷಣ ಅಂತ ಬರ್ತದೆ ಮುಕ್ತ ಹೆಂಗಂದ್ರೆ ವ್ಯಕ್ತಿಗಳು ನಮ್ಮ ಜೊತೆಗೆ ಶಿಕ್ಷಣ ಹೊಂದ್ಕೊಳ್ತಾರೆ ಅಥ್ವಾ ಮುಕ್ತ ಕಲಿಕೆಯಿಂದ ಮೂಲಕ ಮುಂದುವರೆಸ್ತಾರೆ ಅನ್ನೋದು ಒಂದು ಮಾದರಿಯಾಗಿರುತ್ತದೆ ಮತ್ತು ಪ್ರಾಥಮಿಕವಾಗಿ ಕೆಲಸದ ಬದ್ಧತೆಗಳು ಹಣಕಾಸಿನ ನಿರ್ಬಂಧಗಳು ಅಥವಾ ಈ ಥರ ವೈಯಕ್ತಿಕ ಸಂಬಂಧರ ಸಂದರ್ಭ ಗಳಲ್ಲಿ ಕಾರಣಗಳಿಂದ ನಿಯಮಿತ ಶಾಲೆಗಳಲ್ಲಿ ರಾಜ್ಯಗಳು ವಿಸ್ತರಣೆ ಮಾಡ್ತಾರೆ ಅಂದರೆ ಗುರಿಗಳನ್ನಿರ್ಬೋದು ನ್ಯಾಷ್ನಲ್ ಇನ್ಸ್ಟಿಟ್ಯೂಟ್ ಇರ್ಬೋದು ಅನೇಕ ರೀತಿಯಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ಇದ್ಮಾಡ್ತಾರೆ ಈಗ ಉದಾಹರ್ಣೆಗೆ ಇವಾಗ ಸಮಸ್ಯೆಗಳು ನೋಡ್ಕೊಳ್ಬೋದು ಎರಡು ಸಾವ್ರ್ದ ಹದ್ನಾರರಲ್ಲಿ ವಾರ್ಷಿಕ ಸಮೀಕ್ಷೆದು ಒಂದು ಶಿಕ್ಷಣ ವರದಿ ಬರ್ತದೆ ಭಾರತದಲ್ಲಿ ತ್ರೀ ಪಾಯಿಂಟ್ ಫೈವ್ ಶಾಲೆಗಳು ಶೌಚಾಲಯವನ್ನು ಹೊಂದಿಲ್ಲ ಅನ್ನೋದು ಬರ್ತದೆ ಮತ್ತೆ ಸಿಕ್ಸ್ಟಿ ಪ್ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಸೆವೆನ್ ಟು ಸೆವೆನ್ ಮಿ ಸೆವೆನ್ ಇರಬಹುದು ಶಾಲೆಗಳು ಮಾತ್ರ ಬಳಸಬಹುದು ಶೌಚಾಲಯವನ್ನು ಹೊಂದಿದೆ ಮತ್ತು ಸಮೀಕ್ಷೆಲಿ ಶಾಲೆಗಳು ಬರೀ ಸಮೀಕ್ಷೆ ಮಾಡಿದಾಗ ದಿನದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಎರಡು ಸಾವ್ರ್ದ ಹದಿನೇಳರಲ್ಲಿ ಗ್ರಂಥಾಲಯವನ್ನು ಹೊಂದಿಲ್ದ ಹೊಂದಿತ್ತು ಆದರೆ ಈ ಎರಡು ಸಾವ್ರ್ದ ಹದ್ನಾಲ್ಕರಲ್ಲಿ ಎಪ್ಪತ್ತೆಂಟು ಪಾಯಿಂಟ್ ಒಂದು ಅದರಿಂದ ಕಡಿಮೆಯಾಗಿದೆ ಮತ್ತು ಈಗ ಹೆಣ್ಣು ಮಕ್ಕಳ ಶೌಚಾಲಯ ಹೊಂದಿರುವ ಶಾಲೆಗಳ ಶೇಕಡಾವಾರು ಎರಡು ಸಾವಿರದ ಹತ್ತರಲ್ಲಿ ಮೂವತ್ತೇಳು ಪರ್ಸೆಂಟಿತ್ತು ಎರಡು ಸಾವಿರದ ಹದಿನಾರಕ್ಕೆ ಅರ್ವತ್ತೊಂದು ಪರ್ಸೆಂಟಾಯಿತು ಕ್ಕೆ ಏರಿದೆ ಎಲ್ಲ ಒಟ್ಸೆರಿ ಕುಡಿಯುವ ನೀರಿನ ಸೌಲಭ್ಯವನ್ನು ಹೊಂದಿರುವುದು ಮತ್ತು ಶಾಲೆಗಳಲ್ಲಿ ಆಟದ ಮೈದಾನ ಹೊಂದಿದ್ದವು ಏನೇನೋ ಇತ್ತು ಸಮಸ್ಯೆಗಳು